ನನಗೆ ಬೇಸಿಗೆ ಕಾಲ ಅಂದರೆ ತುಂಬ ಇಷ್ಟ ಬೇಸಿಗೆಯಲ್ಲಿ ಬರುವಂತ ಹಣ್ಣುಗಳು ಹಂಪಲುಗಳು ತುಂಬ ಇಷ್ಟ ಯಾಕಂದರೆ ನಮಗೆ ಬೆ ಎಪ್ರಿಲ್ ಮೇ ತಿಂಗಳಲ್ಲಿ ಮಾರ್ಚ್ ಎಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಾಗಿ ಮಾವಿನ ಹಣ್ಣು ಹಲಸಿನ ಹಣ್ಣುಗಳು ಬೆಳೆಯುವುದು ಆ ಹಣ್ಣಂದರೆ ನಂಗೆ ತುಂಬ ಇಷ್ಟ ಅಷ್ಟೇ ಅಲ್ಲದೇ ಶಾಲಾ ಮಕ್ಕಳಿಗೆ ರಜೆ ಇರುವ ಕಾರಣ ಮಕ್ಕಳನ್ನು ಕರೆದುಕೊಂಡು ಊರಿಗೆ ಹೋಗಲು ತುಮ್ ಚೆನ್ನಾಗಾಗ್ ಊರಿಗೆ ಹೋಗಲು ಒಳ್ಳೆದಾಗ್ತದೆ ಶಾಲೆಗಳಿಗೆ ರಜೆ ಹಾಕೊಂಡು ಊರಿಗೆ ಹೋಗಬೇಕು ಅಂತ ಇಲ್ಲ ಮೇ ಜೂನ್ ಅಲ್ಲಿ ಎಪ್ರಿಲ್ ಮೇ ದಲ್ಲಿ ಹೆಚ್ಚಾಗಿ ಶಾಲೆಗಳಿಗೆ ರಜೆ ಇರುತ್ತದೆ ಅದಕ್ಕಾಗಿ ನಂಗೆ ಬೇಸಿಗೆ ರಜೆ ಅಂದರೆ ತುಂಬ ಇಷ್ಟ ಬೇಸಿಗೆ ಟೈಮಲ್ಲಿ ಬರುವಂಥ ಹಣ್ಣು ಹಂಪಲುಗಳು ಬೇಸಿ ಮತ್ತು ಹೆಚ್ಚಾಗಿ ಮದುವೆ ಸಮ್ ಮದುವೆ ಮುಂತಾದ ಫ ಫಂ ಪ್ರೋಗ್ರಾಮ್ಗಳು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲೇ ಇರ್ತದೆ ಹೀಗಾಗಿ ಬೇಸಿಗೆಯಲ್ಲಿ ಊರಿಗೆ ಹೋದರೆ ಅಣ್ಣ ತಮ್ಮನ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಆಟಾಡಿ ಒಳ್ಳೆಯದಾಗಿ ಇರಬವ್ದು ಖುಷಿ ಖುಷಿಯಾಗಿ ಜೀ ದಿನವನ್ನು ಕಳೆಯಬವ್ದು ಹೀಗಾಗಿ ನನಗೆ ಬೇಸಿಗೆ ಕಾಲ ಅಂದರೆ ತುಂಬ ಇಷ್ಟ ಊರು ನಮ್ಮೂರಲ್ಲಿ ತುಂಬ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲಾ ಬೆಳೆಯುತ್ತದೆ ಮಾವಿನ ಹಣ್ಣಿನಿಂದ ರುಚಿರುಚಿಯಾದ ತಿಂಡಿಗಳನ್ನು ಮಾಡಬವ್ದು ಮತ್ತು ಹಲ ಹಲಸಿನ ಹಣ್ಣು ಹಣ್ಣಿನ ತಿಂಡಿಗಳನ್ನು ಮಾಡಬವ್ದು ಹಪ್ಪಳ ಸಂಡಿಗೆಗಳನ್ನು ಬೇಸಿಗೆ ಕಾಲದಲ್ಲಿ ಚೆನ್ನಾಗ್ ಒಣಗಿಸ್ಬವ್ದು ಮತ್ತು ಸಮುದ್ರ ತೀರದಲ್ಲಿ ಆಟ ಆಡಬಹುದು ನಾವು ಸ ನಮ್ಮ ಊರಲ್ಲಿ ಸಮುದ್ರಗಳು ಹತ್ತಿರ ಇರುವುದರಿಂದ ನಾನು ಅಮ್ಮನ ಮನೆಗೆ ಹೋದಾಗ ಸಮುದ್ರದಲ್ಲಿ ಸಮುದ್ರದ ನೀರಿನಲ್ಲಿ ಬೀಚಿಗೆ ಎಲ್ಲ ಹೋಗಿ ಆಟಾಡಲಿಕ್ಕೆ ಚೆನ್ನಾಗಾಗತ್ತೆ ಹೀಗಾಗಿ ನನಗೆ ತುಂಬ ಬೇಸಿಗೆ ಕಾಲ ಅಂದರೆ ಇಷ್ಟ ಬೇಸಿಗೆ ಕಾಲ ಯಾವಾಗ ಬರ್ತದೆ ನಾವು ಯಾವಾಗ ಊರಿಗೆ ಹೋಗ್ಬೋದು ಮನೆಯಲ್ಲಿ ಹಪ್ಪಳ ಸಂಡಿಗೆಗಳು ತಿಂಡಿಗಳು ಎಲ್ಲ ಯಾವಾಗ ಮಾಡಬಹುದು ಅಂತೇಳಿ ನಾವು ಕಾಯ್ತಾ ಇರ್ತೇವೆ ಬೇಸಿಗೆ ಸೀಸನ್ ಅಂದರೆ ನಂಗೆ ತುಂಬ ಮತ್ತು ತುಂಬ ಇಷ್ಟ ಮಾವಿನ ಹಣ್ಣಿನ ಸಾಟ್ಗಳು ಗಳನ್ನು ಒಣಗಿಸಲು ಒಣಗಿಸಲು ತುಂಬ ಚೆನ್ನಾಗಾಗತ್ತೆ ಬೇಸಿಗೆ ಕಾಲ ಹಲಸಿನ ಹಣ್ಣಿನ ಹಪ್ಪಳಗಳನ್ನು ಮಾಡಬಹುದು ಆ ಬೇಸಿಗೆ ಕಾಲದಲ್ಲಿ ಮುಂತಾದ ಸುಮಾರಷ್ಟು ಬೇಸಿಗೆಯಲ್ಲಿ ತಿಂಡಿಗಳನ್ನು ಮಾಡಿ ಒಣಗಿಸ್ಲಿಕ್ಕೆ ಚೆನ್ನಾಗಾಗತ್ತೆ ಬೇಗ ಒಣಗ್ತದೆ ಬೇ ಚೆನ್ನಾಗಿ ಬಿಸಿಲು ಬೀಳುವುದ್ರಿಂದ ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಎಲ್ಲ ಯಾ ಊರಿಗೆ ಹೋಗಲಿಕ್ಕೆ ಮಕ್ಳಿಗೆ ರಜೆ ಇಲ್ಲಾ ಅನ್ನುವ ತೊಂದರೆ ಇರೋದಿಲ್ಲ ಅಥವಾ ಎಲ್ಲ ಯಾವುದೇ ಫಂಕ್ಷನಿಗೆ ಹೋಗಲಿಕ್ಕೂ ಮಕ್ಳಿಗೆ ರಜೆ ಇಲ್ಲಾ ಅನ್ನೋದು ತೊಂದರೆ ಇರೋದಿಲ್ಲ ಹೀಗಾಗಿ ನನಗೆ ಬೇಸಿಗೆ ಕಾಲದಲ್ಲಿ ಶಾಲಾ ಮಕ್ಳಿಗೂ ರಜೆ ಇರುತ್ತೆ ನಮ್ಗು ಚೆನ್ನಾಗ್ ಓಡಾಡ್ಕೊಂಡು ಫ್ರೀಯಾಗಿ ಇರ್ಬೋದು ಎಲ್ಲಾ ಅಕ್ಕ ತಂಗಿ ಅಣ್ಣ ತಮ್ಮಂದಿರೆಲ್ಲ ಬರಬಹುದು ಊರಿಗೆ ಹೀಗಾಗಿ ನಂಗೆ ಬೇಸಿಗೆ ಕಾಲ ಅಂದರೆ ತುಂಬ ಇಷ್ಟ